ನನಗೆ ಯುರಾನೆಸ್ ಮತ್ತೆ ನೆಫ್ಚೂನು ಈ ಗ್ರಹಗಳು ತುಂಬ ಆಕರ್ಷಕವೆನಿಸುತ್ತೆ ಏಕೆಂದ್ರೆ ಆಗ ಇವಾಗ ನಮ್ಮ ಭೂಮಿ ಮೇಲೆಲ್ಲ ಮಳೆ ಬಂದರೆ ನೀರಿನ ಮಳೆ ಬರುತ್ತೆ ಆದರೆ ಅಲ್ಲೆಲ್ಲ ಆ ಗ್ರಹದ ಮೇಲೆ ಮಳೆ ಬಂದರೆ ವಜ್ರದ ಮಳೆ ಬರುತ್ತೆ ಇದು ತುಂಬ ಒಂದು ಡಿಫ್ರೆಂಟಾಗಿದೆ ಅಂತೆಯೇ ನನಗೆ ಅದೊಂದು ಥಾಟ್ ಯಾವಗಲು ಬರ್ತಾಯಿರುತ್ತೆ ಏಕೆಂದ್ರೆ ಅದು ಹೆಂಗೆ ಸಾಧ್ಯ ವಜ್ರದಲ್ಲಿ ಮಳೆ ಬರುತ್ತೆ ಅದೇ ರೀತಿ ಏನಾರು ಇಲ್ಲೆಲ್ಲ ಆಗಿಬಿಟ್ರೆ ಜನಗಳೆಲ್ಲ ವಜ್ರವೆಲ್ಲ ಆಯ್ಕೊಂಬಿಡ್ತಿದ್ರು ಆದ್ರೆ ಅಲ್ಲಿ ಯಾರು ಜ ಮನುಷ್ಯರು ಇಲ್ಲ ಅಲ್ಲಿ ಯಾವುದೇ ಜೀವಿ ವಾಸಿಸ್ತು ಅಲ್ಲಿ ವಜ್ರದ ಮಳೆ ಬರುತ್ತೆ ಇದೆಲ್ಲ ಹೆಂಗೆ ಅನ್ನೋದು ಒಂದು ತುಂಬ ಒಂದು ಆಸಕ್ತಿ ಮೂಡುತ್ತೆ ಮತ್ತು ಇದು ಒಂದು ತುಂಬ ಒಂದು ಆಕರ್ಷಕವೆನಿಸುತ್ತೆ ಇದು ನನಗೆ ತುಂಬ ಆಸಕ್ತಿ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅದು ಯಾಕೆ ಹಂಗೆ ಬರುತ್ತೆ ಏನು ಬರುತ್ತೆ ಅಂತ ಆದ್ರೆ ಮುಂದಿನ ದಿನಗಳ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ